ಹಲೋ ಹಲೋ ನಮಸ್ತೆ ಅಮ್ಮ ನಾವು ಕಾಂತರಾಜವರು ಮಾತಾಡೋದು ನೀವು ರಮ್ಯ ಅವರು ಮಾತಾಡೋದು ನಾವು ಬೆಂಗ್ ನಾವು ಬೆಂಗಳೂರಿಂದ ಬರ್ತೀವಿ ರೀ ಚಿತ್ರದುರ್ಗ ಪ್ಲೇಸ್ ನೀವು ಗೈಡ್ ಮಾಡ್ತೀರಂತೆ ಹಾ ಅದೇ ನಾವು ಚಿತ್ರದುರ್ಗ ಪ್ಲೇಸ್ ನೋಡಬೇಕಂತ ಬರ್ತೀವಿ ರೀ ಹೂಂ ನೀವು ಅದೇ ಚಿತ್ ನನಗೆ ಚಿತ್ರದುರ್ಗದಲ್ಲಿ ಕಲ್ಲಿನಕೋಟೆ ನೋಡಬೇಕಂತ ಮತ್ತೆ ಅಲ್ಲಿ ಕಲ್ಲಿನ ಕೋಟೆಲಿರ್ತಕಂಥ ಕೆಲವು ಪ್ಲೇಸ್ಗಳಿದವೆ ಆ ಪ್ಲೇಸ್ಗಳು ನೋಡಬೇಕು ತೋರ್ಸ್ತೀರಾ ಮತ್ತೆ ಅಲ್ಲಿ ನಾವೊಂದು ಇಪ್ಪತ್ತು ಜನ ಇದೀರಿ ಎಷ್ಟಾಗುತ್ತೆ ಅದು ಅಮೊಂಟು ನಾವೊಂದು ಮೂರು ದಿನ ನೋಡ್ತಿರಿ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಮೇಡಮ್ ಒಟ್ಟು ಅಮೊಂಟು ಹತ್ತು ಸಾವಿರ ಕಡಿಮೆ ಆಗುತ್ತಾ ನೊ ಕಡಿಮೆ ಮಾಡಿರಿ ಮೇಡಮ್ ಜಾಸ್ತಿ ಆಗುತ್ರಿ ಹೂಂ ಸರಿ ಮೇಡಮ್ ಬ ನಾವು ಬರ್ತೀವಿ ಬೆಂಗಳೂರಿಂದ ಬರ್ತೀವಿ ದುರ್ಗಕ್ಕೆ ಚಿತ್ರದುರ್ಗಕ್ಕೆ ನಾವಲ್ಲಿ ಒನಕ್ಕೆ ಓಬವ್ವನದು ಕಲ್ಲಿನಕೋಟೆ ಸ್ವಲ್ಪ ಪ್ಲೇಸ್ ತೋರಿಸ್ರೀ ಮೇಡಮ್ ಮತ್ತೆ ನಮಗೆ ಅಲ್ಲಿ ನೀವೇ ನಮಗೆ ಎಲ್ಲಾ ಸಹಾಯ ಮಾಡಿರಿ ಮೇಡಮ್ ಅದ್ರ್ ಅದರದ್ದು ನಾವು ಹಣವಿಷ್ಟು ಅಂತ ಕೊಡ್ತಿರಿ ನಮಗೆ ಸ್ವಲ್ಪ ಪ್ಲೇಸ್ಗಳು ಒಳ್ಳೊಳ್ಳೆವು ಒನಕೆ ಓಬ ಒನಕೆ ಓಬವ್ವನ ಪ್ಲೇಸು ಮತ್ತೆ ಅಲ್ಲಿ ಇರತಕ್ಕಂಥ ಕಲ್ಲಿನ ಕೋಟೆಯ ಒಳಗಿರತಕ್ಕಂಥ ಚಿತ್ರಮಂದಿರಗಳು ಅವನ್ನೆಲ್ಲ ತೋರಿಸ್ರೀ ಓಕೆ ಅಮ್ಮ ಥ್ಯಾಂಕ್ ಯು ಧನ್ಯವಾದಗಳು